ಹಾಂ ಮೇಡಮ್ ಪೋನ್ ಮಾಡಿದ್ರಲ್ಲ ಹೇಳ್ರಿ ಅಲ್ರಿ ನಾವು ಡಾಕ್ಟ್ರ ಹೇಳ್ರಿ ನೀವೇ ಪೇಶೆಂಟ್ ಹೇಳ್ರಿ ಹಾಂ ಹಿಂಗ್ರಿ ಹಾಂ ಹೇಳ್ರಿಯಲ್ಲ ಏನು ಆತು ಹೇಳ್ರಿ

ಹಿಂಗ ಆಯಿತ್ರೇ ಹಂಗಾದ್ರೆ ನೀವು ಈಗ ಭಾಳ ತ್ರಾಸು ಐತೇನ್ರಿ ಇಲ್ಲಿ ತನ ಬರಲಿಕ್ಕೆ ಆಗ್ತದ್ರೇನ್ರಿ

ಈಗ ನಾ ಬರೋತನ ಒಂದು ಕೆಲಸ ಮಾಡ್ರಲ್ಲ ನೀವು ಒಂದು ಸ್ವಲ್ಪ ಒಂದು ಲಿಂಬು ತೊಗೊರಿ ಲಿಂಬು ತೊಗೊಂಡು ಒಂದು ಬಿಸಿನೀರಾಗ್ರಿ ಲಿಂಬು ಹಿಂಡಿ ಹಾಂ ರಿ ಹಾಂ ಸ್ವಲ್ಪ ಸೋಡ ಹಾಕ್ಕೊರಿ ಸೋಡ ತಿನ್ನೋ ಸೋಡ ಇರ್ತೈತ್ರೆಲ್ಲ ತಿನ್ನೋ ಸೋಡ ಹಾಕೊಂಡ್ಕೇಸಿಂದ ಸ್ವಲ್ಪ ಕುಡೀರಿ ಹಾಂ ರಿ

ಅಜವಾನ ಆತ ಏನ್ರಿ ಹಾಂ ಹಾಂ ಹಾಂ ಹಾಂ ಹಾಂ ಆ ಹಾಂ ಹಾಂ ಹ್ಞೂ ಬರ್ತೇನೆ ತೊಗೋರಿ ಒಂದು ಪೇಶಂಟಕ್ಕೆ ಆಟಿಕದನ ರಿ ಇಲ್ಲಿ ಅದನ್ನೊಂದು ಒಂದು ಒಂದು ಅರ್ಧ ಹದಿನೈದು ಇಪ್ಪತ್ತು ಮಿನ್ಟ್ ಆಗ್ಬೌದು ಅಲ್ರಿ ಹಾಂ ರಿ ಹ್ಞೂನ್ರಿ ಒಂದು ಹದಿನೈದು ಇಪ್ಪತ್ತು ಮಿನಟ ಆಗ್ಬೌದು ರಿ ಮತ್ತೆ

ಗುರುತಾಗ್ತಿಲ್ಲ ಮೇ ಇದು ನೀವು ಇದು ಒಂದು ಕೆಲಸ ಮಾಡ್ರಿ ಲೋಕಲ್ ಲೊಕೇಶನ್ ಕಳಿಸ್ಬಿಡ್ರಿ ನನಗೆ ವ್ಯಾಟ್ಸ್ಆ್ಯಪಿಗ್ರಿ ಯಾರ ಕೈಲೆರಿ ಮನೆಯಾಗ ಯಾರಾರು ಶಾಣೇರು ಹುಡುಗ್ರು ಹುಡುಗ್ರು ಇರ್ತಾರಲ್ರಿ ಮನೆಯಾಗೆ ನಿಮ್ಮ ಶಾಣೇರು ಹಾಂ

ಹ್ಞೂ ಆರು ಆತದೆ

ಆಯ್ತೇಳಿ ಆಯ್ತು ಆಯ್ತ್ರಿ ಬರ್ತೆ ಬರ್ತೇನೆ ಬರ್ತೇನೆ ಬರ್ತೇನೆ ಏಳ್ರಿ ಹಾಂ ರಿ ಓಕ್ ಓಕ್ ನಮಸ್ಕಾರ ರಿ ನಮಸ್ಕಾರ ಹಾಂ